ಜನರು ಹೆಚ್ಚಾಗಿ ಪಟ್ಟಣಗಳಲ್ಲಿ ವಾಸಿಸಲು ಬಯಸುತ್ತಾರೆ ಯಾಕಪ್ಪಾಂದರೆ ಪಟ್ಟಣಗಳಲ್ಲಿ ತಮಗೆ ಬೇಕಾದಂಥ ಮೂಲ ಸೌಕರ್ಯಗಳಾದಂಥ ಒಂದು ಶಿಕ್ಷಣ ಆರೋಗ್ಯ ಜೀವನಮಟ್ಟ ಉದ್ಯೋಗ ಇವೆಲ್ಲವನ್ನು ಪಡ್ಕೊಳೋದಕ್ಕೆ ನಮಗೆ ಪಟ್ಟಣಗಳಲ್ಲಿ ಸಾಧ್ಯ ಆಗುತ್ತೆ ಆ ಕಾರಣಕ್ಕಾಗಿ ಯುವ ಜನತೆಯ ಮದುವೆ ವಿಷಯದಲ್ಲಿ ತೊಂದರೆ ಎದ್ರಿಸೋದಕ್ಕೆ ಇದು ಸಹ ಒಂದು ಕಾರಣ ಆಗಿದೆ ಯಾಕಪ್ಪಾಂದರೆ ಹಳ್ಳಿಯಲ್ಲಿರುವಂತಹ ಗ್ರಾಮಗಳಲ್ಲಿರುವಂಥ ಯುವ ಜನತೆಗೆ ಯಾರು ಸಹ ಏನು ಮಾಡ್ತಾರೆ ಹುಡುಗಿಯನ್ನ ಕೊಡುವುದನ್ನು ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ ಯಾಕಪ್ಪಾಂದರೆ ಅಲ್ಲಿ ಮೂಲ ಸೌಕರ್ಯಗಳಿರೋದಿಲ್ಲ ಅವರಿಗೆ ಆದಂಥ ಒಂದು ಏನು ತಮ್ಮದೇ ಆದಂಥ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಮೂಲ ಸೌಕರ್ಯಗಳ ಕೊರತೆ ಇರತ್ತೆ ಉದ್ಯೋಗದ ಕೊರತೆ ಇರತ್ತೆ ಆರ್ಥಿಕ ದುರ್ಬಲರಾಗಿರ್ತಾರೆ ಆ ಕಾರಣಕ್ಕಾಗಿ ಈ ಒಂದು ಗ್ರಾಮೀಣ ಜನರ ಒಂದು ಯುವಕರಿಗೆ ಮದುವೆಗೆ ಹುಡುಗಿಯನ್ನು ಕೊಡೋದು ಯುವತಿಯನ್ನು ಕೊಡೋದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಮತ್ತು ಈ ಒಂದು ಪಟ್ಟಣಗಳಲ್ಲಿ ವಾಸ ಮಾಡುವಂತಹ ಬಯಸುವಂತಹ ಎಲ್ಲರಿಗೂ ಇದೊಂದು ಸಹ ಏನಾಗತ್ತೆ ಈ ವಿಷಯವಾಗಿ ಅವರಿಗೆ ಉಪ್ಯುಕ್ತಕರಾಗಿರತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು